ಸಾಮಾನ್ಯವಾಗಿ ಎಲ್ಲರಿಗೆ ಅವರ ಜೀವನದಾಗ ಗುರಿ ಇರ್ತವೆ ಅವ್ರು ಇಂಥ ಸಾಧನೆಗಳು ಮಾಡ್ಬೇಕಂತ ಇರ್ತವೆ ಅದೇ ರೀತಿ ನನ್ನದು ಜೀವನ್ದಾಗ ಭೀ ನನಗೆ ಒಂದು ಗುರಿ ಏನದ ಅಂತಂದು ಅಂದರೆ ನಿರಾಶೆ ಹೊಂದಿನಂತ ವ್ಯಕ್ತಿಗಳ ಬಳಿಗ್ ನಾನು ಹೋಗಿ ಅವ್ರ್ದು ನಿರಾಶೆ ಹೊಂದಿನ ಕಾರಣ ಕೇಳಿ ಅವ್ರಿಗೆ ನಾನು ಏನು ಮಾಡಬೇಕು ಅಂದ್ರೆ ಪ್ರೊತ್ಸಾಹಿಸ್ಬೇಕು ಅಂಬದು ಗುರಿಯಾಗಿ ನಾನು ಇಟ್ಕೊಂಡೆ ಅದು ನನ್ನ ಒಂದು ವೈಯಕ್ತಿಕವಾದಂಥ ಗುರಿ ಅದ ಅದು ಹೆಂಗಂತಂದ್ರೆ ನಾನು ಆ ರೀತಿ ಮಾಡ್ತಾ ಹೋದಂತಂದರೆ ನನಗೆ ಬೇಕಾಗಿರುವಂಥ ಪ್ರತಿ ಒಂದು ಚೀಸ್ಗಳು ನನ್ನ ಹತ್ತಿರ ಬರ್ತವೆ ಯಾಕಂತಂದರೆ ನನಗೆ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಗುರಿ ಏನಂತಂದರೆ ನಾನು ಹರ್ ಒಂದು ಸಮಯ ಎಲ್ಲ ಒಂದು ಕ್ಷಣದಾಗ ಖುಷಿಯಾಗಿರ್ಬೇಕು ಈಗ ಅದೇ ಖುಷಿ ನನ್ನಲ್ಲಿರುವಂಥದ್ದು ಮತ್ತೊಬ್ಬರಲ್ಲಿ ಕೂಡ ಖುಷಿ ಹರಡ ಬೇಕು ಅಂಬೊದೆ ನನ್ನ ಗುರಿಯಾಗದ ಈಗ ಸದ್ಯಕಾರೆ ನಾನು ಅಂಬೋದು ಎಷ್ಟೊಂದು ವ್ಯಕ್ತಿಗಳು ಮನುಷ್ಯರಿಗೆ ಭೇಟಿ ಆಗ್ತಾ ಹೋಗಿನಿ ಅಲ್ಲಿ ಎಲ್ಲರ ಒಳಗೆ ಏನಿತ್ತು ಅಂತಂದರೆ ಎಲ್ಲೋ ಒಂದು ಅವ್ರು ಆಸೆಪಟ್ಟಿದರು ಆ ಆಸೆ ತನಕ ಮುಟ್ಲಕ್ಕ ಹೋಯ್ತ ಹೋಯ್ತ ಹೋಯ್ತ ಅವ್ರದು ಆಸೆ ಏನಾಯಿತು ಅಂತಂದರೆ ನಿರಾಶೆದಾಗ ಬದಲಾಯಿತು ಮಗರ್ ನಾನು ಅವ್ರಿಗೆ ಯಾರಿಗೆ ಭೀ ಭೇಟಿಯಾಗಿನ ಮತ್ತೊಂದು ಸಾರಿ ನೀವು ಏನ್ಮಾಡ್ರಿ ಪ್ರಯತ್ನ ಪಡ್ರಿ ಅಂದ್ರೆ ಅವ್ರಿಗೆ ನಾನು ಪ್ರೋತ್ಸಾಹಿಸ್ಕೋತ ಹೋಗಿನಿ ಯಾಕೆ ಅಂತಂದರೆ ಅಂಥ ಒಂದು ಚೀಸ್ ನನ್ನಲ್ಲಿ ನಾನು ಕಾಣ ಬಂದೀನಿ ಎಷ್ಟೋ ಜನರು ನನಗೆ ಹೇಳಿರು ಕಿ ನಿನ್ನ ಬಲ್ ಎಂಥದ್ದು ಅದ ಗುಣ ಅಂತಂತರ ನೀನು ಮತೊಬ್ಬರಿಗೆ ಚಂದ ಅಂಬೋದು ಪ್ರೋತ್ಸಾಹ ಮಾಡ್ತಿ ಅವರ ಜೀವನ್ದಾಗ ಗುರಿ ಮುಟ್ಲಿಕ್ಕ ಹೆಲ್ಪ್ ಮಾಡ್ತಿ ಅಂತಂದು ಹೇಳಿದರು ಅವ್ರಿಗೆ ಸಹಾಯ ಮಾಡ್ತಿ ಅಂತ ಸೊ ನಾನು ಏನು ಮಾಡ್ದೆ ಹೊರಗಿನ ವ್ಯಕ್ತಿಗಳು ನನಗೆ ನೋಡಿ ನನ್ನ ಲೈಫಿಗೆ ನೋಡಿ ಅಬ್ಸರ್ವ್ ಮಾಡವ್ರು ನನಗೆ ಹೇಳೋ ಟೈಮ್ನಾಗ ನಾನು ಭೀ ಅಂದೆ ಅರೆ ಇದು ನನಗೆ ಒಂದು ಕೊಟ್ಟಿನಂತ ವರನೇ ಇದ್ದಿರ್ಬೋದು ನನ್ನಲಿರುವಂಥ ವರ ಅದ ಇದಕ್ ನಾನು ಯಾಕೆ ಉಪಯೋಗಿಸ್ಕೊಬಾರ್ದು ಅಂತ ಅಂದು ನಾನು ಶು ಪ್ರಾರಂಭಿಸಿದೆ ಪ್ರಾರಂಭಿಸಿನ ಬಾದು ನನಗೆ ನನ್ನದು ಒಂದು ಏನು ಏಜಿನೋರು ಜನರು ಸಿಕ್ಕೋರು ಆದುರ ಸಾ ದೊಡ್ಡೋರು ಸಿಕ್ಕೋರು ಅದರ ಬಾದ್ ಸಣ್ಣೋರು ಸಿಕ್ಕೋರು ನಾನು ಪ್ರತಿ ಒಂದು ಮನುಷ್ಯನ ಬಲ್ ಹೊಯ್ತಿದ್ದ ಅವರ ಜೀವನ್ದ ಏನು ಅದ ಗುರಿ ಕೇಳ್ತಿದ ಯಾವ ರೀತಿ ಸಾಧಿಸ್ಬೇಕು ಅಂತ ಕೇಳ್ಕೋತ ಹೋಗಿ ನಂಗೆ ಅವ್ರು ಹೇಳ್ತಿದ್ದರು ನಾನು ಇಷ್ಟ್ರುತನ ಬಂದೆ ಈ ಒಂದು ಮಾತಿಲಿಂದ ಬಿದ್ಧೋದೆ ಕೆಳಗೆ ನನಗೆ ಮತ್ತೆ ವಾಪಸ್ ಏಳಕ್ಕೆ ಆಗಲಿಲ್ಲ ನಾನು ಅಂಥ ವ್ಯಕ್ತಿಗಳಿಗೆ ಬಳಿಗೆ ಹೋಗಿ ಏನು ಮಾಡ್ತಾ ಹೋದೆ ಅಂತಂದರೆ ಅವ್ರಿಗೆ ಪ್ರೋತ್ಸಾಹ ಮಾಡಿದ ಯಾವ ರೀತಿ ಯಾವ ಮಾತುಗಳು ಹೇಳದ್ರೆ ಅವ್ರು ಜೀವನ್ದಾಗ ಮತ್ತೊಂದು ಸಾರಿ ಎಂಬದು ಆ ಹೋಪ್ ಆ ನಿರೀಕ್ಷೆ ಎಂಬದು ಚೀಸ್ ಬೆಳಿತದೆ ಅಂಬದು ಅವ್ರಿಗೆ ಹಾಗೇ ಮಾಡ್ತಾ ಹೇಳ್ತಾ ಹೋದೆ ಇದೇ ರೀತಿ ಎಂಬುದು ಹಂಗೆ ಮಾಡಿನ ಬಾದ್ ಆಗುವಂಥ ಖುಷಿ ಅದು ನನಗೆ ಬೇಕಾಗಿರುವಂಥದಿತ್ತು ಅದು ನನ್ನ ಗುರಿಯಾಗಿತ್ತು ಮತ್ತೊಬ್ಬರಿಗೆ ಖುಷಿ ನೀಡುವಂಥ ವ್ಯಕ್ತಿ ನಾನು ಆಗಿರಬೇಕಂತ ಇದ್ದಿದ್ದು ಸೊ ನಾನು ಏನು ಮಾಡಿದೆ ನನ್ನ ಕೈಲಿ ಎಷ್ಟು ಆಯ್ತದೆ ಅವಷ್ಟು ನಾನು ಅವರಿಗೆ ಅಂಬೋದು ಖುಷಿಪಡಿಸ್ತಾ ಹೋದೆ ಈಗ ವ್ಯಕ್ತಿಗೊಬ್ಬ ಆನ್ ಅಂದರೆ ಎಲ್ಲರಿಗೆ ಖುಷಿ ಪಡಸ್ಲಕ್ಕ ಸಾಧ್ಯ ಇಲ್ಲ ಮಗರ್ ಎಷ್ಟೋ ಜನರು ನಿರಾಶೆದಾಗ ಅರ ಅಂತಂದರೆ ಅಂಥ ವ್ಯಕ್ತಿಗಳ್ದಾಗ ನಾವು ಹತ್ತು ಜನರ್ದಾಗ ಒಂದು ಐದು ಜನರಿಗರ ಅಥವಾ ಮೂಗರ ಜನರಿಗೆರ ಖುಷಿ ತರಂಗ್ ಮಾಡಬೋದು ಅಂಬದು ಒಂದು ಗುರಿ ನನ್ನಲ್ಲಿ ಇದ್ದಿದ್ದು ಆ ಗುರಿಗೆ ನಾನು ಸಾಧಿಸಬೇಕು ಅಂತಂದು ಏನು ಪ್ರಯತ್ನ ಆಗ್ತದೆ ನನ್ನಲ್ಲಿಂದ ಅದು ಎಲ್ಲ ನಾ ಮಾಡ್ತಾ ಬಂದಿದೆ ಇದೇ ರೀತಿ ಎಂಬದು ಈಗ ಸಾಮಾಜನಿಕವಾಗಿ ಎಂಬದು ಜನರಿಗೆ ಏನಿರ್ತದೆ ಸಾಮಾನ್ಯವಾಗಿ ಅವ್ರಿಗೆ ಒಬ್ರಿಗೆ ಮನೀನೆ ಬೇಕಾಗ್ತದೆ ಒಬ್ರಿಗೆ ಗಾಡಿ ಬೇಕಾಗ್ತದೆ ಮತ್ತೆ ಒಬ್ರಿಗೆ ಇಲ್ದಿರೆ ಮತ್ತೆ ಏನೇನೋ ಬೇಕಂತಿಂದಿರ್ತವಪ ಅದಕ್ಕ ಅವ್ರು ಪಡ್ಕೋಬೇಕಂತಂದ್ರೆ ಅವರು ಕೂಡ ಅವರ ಜೀವನದಾಗ ಎಂಬುದ ಏನೇನೋ ಹೆಜ್ಜೆಗಳು ಹಾಕ್ಯಂಡ ಇರ್ತವೆ ನಾನು ಏನು ಮಾಡ್ದೆ ನಂದು ಗುರಿ ಎಂಬುದು ಮತ್ತೊಬ್ಬರ ಸಲಕ ಆಗಿರಬೇಕು ಅಂತಂದು ಯಾಕಂತಂದರೆ ಜೀವನ ಯಾವಾಗ ಸಾರ್ಥಕ ಆಯ್ತದ ಅಂತಂದ್ರೆ ನಾವು ಮತ್ತೊಬ್ರ ಸಲಕ್ಕ ಏನೋ ಒಂದು ಒಳ್ಳೆಯ ಚೀಸ್ ಮಾಡ್ದೇವು ಅಂತಂದ್ರೆ ಅದು ಸಾರ್ಥಕವಾಯ್ತದೆ ಅದು ಹಂಗೆ ಮಾಡಲು ಹೋದೇವ ಅಂತಂದ್ರೆ ಎಂದಿಗೂ ನಮ್ಮ ಲೈಫ್ ನಮಗೆ ನಾವು ತಂತ ಇದೇವ ಅಂತಂದ್ರೆ ಅದು ವ್ಯರ್ಥ ಅಂತ ನನಗೆ ಅನ್ಸ್ತದೆ ಹಂಗೆ ಇರ್ಬಾರ್ದು ಯಾವಾಗ ಭೀ ನಾವು ನಾವು ಮತ್ತೊಬ್ಬರ ಸಲಕ್ಕ ನಾವು ಒಂದು ಹಿತವಾಗಿ ನಾವು ಚಿಂತಿಸ್ಲತೇವ ಅಂತಂದ್ರೆ ಅದು ನಮಗ್ ಕೂಡ ಒಳ್ಳೆಯದೇ ಆಗಿರ್ತದೆ ಈ ರೀತಿ ನಾವು ಭಾವನೆ ಈ ರೀತಿ ಒಂದು ಯೋಚನೆ ಈ ರೀತಿ ಒಂದು ನಮ್ಮದು ಗುರಿಯಾಗಿ ಇಟ್ಟಕೋಬೇಕು ಅಂತಂದು ನಂದು ಅಭಿಪ್ರಾಯ ಇದು ನಾ ರ ಯಾವಾಗಲೂ ಇಂಥ ಟೈಪಿಂದೇ ಗುರಿ ಇಟ್ಟಿನಿ ಎಲ್ಲರಿಗೂ ಸಹಾಯ ಮಾಡಬೇಕು ಎಲ್ಲರಿಗೂ ಪ್ರೋತ್ಸಾಹಿಸಬೇಕು ಎಲ್ಲರಿಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತಂದು ಹಿಂಗೆ ಈ ರೀತಿ ಇದ್ರೆ ನಾವು ಭೀ ಬೆಳಿತೇವೆ ಮುಂದಿನ ವ್ಯಕ್ತಿಗಳು ಭೀ ಬೆಳೀತಾರೆ ಅಂತ ನಂದು ಅಭಿಪ್ರಾಯ